ಹಲೋ ನಾವು ಮಂಡ್ಯ ಮಂಡ್ಯ ಜಿಲ್ಲೆಯಲ್ಲಿ ವಾಸ ಮಾಡ್ತಯಿದ್ದೀವಿ ನಮ್ಮ ಮಂಡ್ಯ ಜಿಲ್ಲೆ ಸಕ್ಕರೆಯ ನಾಡು ಮಂಡ್ಯವನ್ನ ಸಕ್ಕರೆಯ ನಾಡು ಅಂತಲೇ ಕರಿತೀವಿ ಕರಿತಾರೆ ಮಂಡ್ಯ ಮಂಡ್ಯದ ಬೆಲ್ಲ ಅತಿ ಫೇಮಸ್ ಆದದ್ದು ಮು ಮಂಡ್ಯದ ಮಂಡ್ಯದ ಮಂಡ್ಯ ಜಿಲ್ಲೆಯಲ್ಲಿ ಅನೇಕ ಪ್ರೇಕ್ಷಣೀಯ ಸ ಸ್ಥಳಗಳು ಇವೆ ಮಂಡ್ಯದಲ್ಲಿ ಸಕ್ಕರೆ ಫ್ಯಾಕ್ಟ್ರಿ ಇದೆ ಮಂಡ್ಯ ನಗರದಲ್ಲಿ ಸುತ್ತಮುತ್ತ ದೇವಾಲಯಗಳು ಇವೆ ಕೆಲವೊಂದು ದೇವಾ ದೇವಾಲಯಗಳು ಎಲ್ಲ ಇದೆ ಹಾಗೂ ಮಂಡ್ಯದ ಆಸುಪಾಸಿನಲ್ಲಿ ಯಾವ್ದು ಯಾವ್ಯಾವುದಿದೆ ಅಂತ ಹೇಳಿದರೆ ಕುಂತಿ ಬೆಟ್ಟ ಇದೆ ನಿಮಿಷಾಂಬ ದೇವಸ್ಥಾನ ಇದೆ ಶ್ರೀರಂಗಪಟ್ಟಣ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನವಿದೆ ಹಾಗೆ ಹಾಗೆ ಬಂದರೆ ಕರಿಘಟ್ಟ ಇದೆ ಮತ್ತೆ ಅಲ್ಲಿನ ಅಲ್ಲಿಂದ ಬ್ ಅಲ್ಲಿಂದ ಬ್ ಅಲ್ಲಿಂದ ಬರ್ತಾ ಬರ್ತಾ ಕೆಲವೊಂದು ದೇವಸ್ಥಾನಗಳಿವೆ ಕೆಲವೊಂದು ಪವಾಡ ನಡೆವಂಥ ದೇವಸ್ಥಾನಗಳು ಸಹ ಮಂಡ್ಯ ಜ್ ಮಂಡ್ಯ ನಗರದಲ್ಲಿ ಮಂಡ್ಯ ಜಿಲ್ಲೆಗಳಲ್ಲಿ ಇದೆ ಮಂಡ್ಯ ಜಿಲ್ಲೆಯಲ್ಲಿ ಸುಮಾರು ಉದ್ಯಾನವನಗಳು ಇದೆ ಅದರಲ್ಲಿ ಕಾವೇರಿ ಉದ್ಯಾನವನ ತುಂಬ ಫೇಮಸ್ಸು ಏಕೆ ಅಂತ ಅಂದ್ರೆ ಅಲ್ಲಿ ಕೆ ಆರ್ ಎಸ್ ಥರನೆ ನೀರು ನೀರಿನ ನರ್ತನ ನಡೆಯತ್ತೆ ಭಾನುವಾರದ ದಿನ ಅದನ್ನ ನೋಡೋಕೆ ಒಂದು ಚೆಂದ ಹಾಗೆ ಹಾಗೆ ನಮ್ಮ ಮಳವಳ್ಳಿ ತಾಲ್ಲೂಕಿನಲ್ಲಿ ಒಂದು ಮಾರಳ್ಳಿ ಗ್ರಾಮದಲ್ಲಿ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಾಲಯ ಇದೆ ತುಂಬ ಪುರಾತನವಾದ ದೇವಸ್ಥಾನ ಇದೆ ಅದು ತುಂಬ ಚೆನ್ನಾಗಿದೆ ದೇವಾಲಯ ಎಲ್ಲ ತುಂಬ ಚೆನ್ನಾಗಿದೆ ಹಾಗೆ ಹಾಗೆ ಬಂದರೆ ಕೆಲವೊಂದು ಪ್ರೇಕ್ಷಣೀಯ ಸ್ಥಳಗಳು ಮತ್ತೆ ಸ್ಥಳಗಳು ಎಲ್ಲ ಇದೆ ಮ್ ಅದು ಅಲ್ಲದೆ ಮಂಡ್ಯ ಜಿಲ್ಲೆಗೆ ಕೆ ಆರ್ ಎಸ್ ನಿಯರ್ ಬೈ ತುಂಬ ಹತ್ತಿರವಾಗಿದೆ ಕೆ ಆರ್ ಎಸ್ ಅಂದರೆ ಎಲ್ಲರಿಗೆ ಗೊತ್ತು ಎಲ್ಲರಿಗೂ ಕೂಡ ಗೊತ್ತಿರುವಂಥ ಒಂದು ಡ್ಯಾಮ್ ಆ ಡ್ಯಾಮ್ ವಿಶ್ವೇಶ್ವರಯ್ಯನವರು ಅದನ್ನು ಕಟ್ಟಿದರು ಮಹಾರಾಜರವರು ಒಪ್ಪಿಗೆ ಕೊಟ್ಟು ವಿಶ್ವೇಶ್ವರಯ್ಯನವರು ಅದನ್ನು ಕಟ್ಟಿಸಿದ್ರು ಅದನ್ನು ಇವಾಗಲೂ ತುಂಬ ಫೇಮಸ್ ತುಂಬ ಪ್ರಸಿದ್ಧವಾದಂಥ ಅಣೆಕಟ್ಟು ಕನ್ನಂಬಾಡಿ ಅಣೆಕಟ್ಟು ಕೃಷ್ಣರಾಜ ಸಾಗರ ಅಂತಲೂ ಸಹ ಅದನ್ನು ಕರಿತಾರೆ ಕೃಷ್ಣರಾಜ ಸಾಗರ ಅಣೆಕಟ್ಟನ್ನು ಒಡೆಯರ ಕಾಲದಲ್ಲಿ ಅದನ್ನು ಕಟ್ಟಿ ನಮ್ಮ ಮಂಡ್ಯ ಜಿಲ್ಲೆಗೆ ಕೊಟ್ಟಿರೋದರಿಂದ ಸುಮಾರು ಸುಮಾರು ಎಕರೆ ನೀರಾ ವರಿ ನೀರಾವರಿ ಜಮೀನುಗಳಾಗಿ ಎಲ್ಲ ಜನಕ್ಕೂ ತುಂಬ ಅನುಕೂಲಗಳು ತು ಇದರಿಂದ ಆಗೈತೆ ಕಾವೇರಿ ತಾಯಿ ಕೊಡಗಿನಲ್ಲಿ ಹುಟ್ಟಿದ್ರೂ ಮಂಡ್ಯ ಜಿಲ್ಲೆನ ಸಮೃದ್ಧವಾಗಿ ಇಟ್ಟಿದ್ದಾಳೆ ಅಂತ ಹೇಳೋಕೆ ನಾವು ಇಷ್ಟ ಪಡ್ತೀವಿ ಕಾವೇರಿ ತಾಯಿನ ಸದಾ ನೆನೆಸ್ಕೊಳ್ಳೋಕೆ ನಾವು ಇಷ್ಟ ಪಡ್ತೀವಿ ಅದೇ ರೀತಿ ನಾವು ಕೆ ಆರ್ ಎಸ್ನ ನೋಡಿದಾಗೆ ಏನೇ ಏನಂತ ಅನ್ನಿಸ್ತದೆ ಅಂತ ಅಂದ್ರೆ ಆ ಸೊಬಗು ಇ ಒಂದು ಸಾರಿ ನೋಡಿದರೆ ಮತ್ತೆ ಮತ್ತೆ ನೋಡಬೇಕು ಅನ್ನಿಸುವಂಥ ಅದು ಉದ್ಯಾನವನ ಅಣೆಕಟ್ಟು ಅಲ್ಲಿ ಬರುವಂಥ ನೀರಿನ ರಭಸ ಇವೆಲ್ಲ ನೋಡ್ತಾಯಿದ್ದರೆ ಅಲ್ಲಿಂದ ಬರೋಕೆ ಮನಸ್ಸಾಗಲ್ಲ ಪ್ರತಿ ಭಾನುವಾರದ ದಿನ ಅಲ್ಲಿ ನಿ ನೀರಿನ ನರ್ತನ ನೋಡೋದೇ ಒಂದು ಕಣ್ಣಿಗೆ ತುಂಬ ಹಬ್ಬ ಅಲ್ಲಿಂದ ಬಂದರೆ ಶ್ರೀರಂಗ ಶ್ರೀರಂಗಪಟ್ಟಣ ಶ್ರೀರಂಗಪಟ್ಟಣದಲ್ಲಿರುವಂಥ ರಂಗನಾಥ ಸ್ವಾಮಿ ದೇವಸ್ಥಾನ ಟಿಪ್ಪು ಕಾಲದಿಂದಲೂ ಇರುವಂಥ ದೇವಸ್ಥಾನ ತುಂಬ ಪ್ರಸಿದ್ಧವಾದದ್ದು ರಂಗನಾಥ ಸ್ವಾಮಿ ದೇವಸ್ಥಾನವನ್ನು ನೋಡೋದೇ ಒಂದು ಇದು ರಥಸಪ್ತಮಿ ದಿನ ಅಂತು ನೋಡೋಕೆ ತುಂಬ ಮನೋಹರವಾಗಿ ಚಿತ್ರಗಳನೆಲ್ಲ ಬಿಡಿಸಿ ರಂಗೋಲೆಗಳಲ್ಲಿ ಸ್ವಾಮಿನ ನೋಡೋದು ಒಂದು ರಥೋತ್ಸವ ತುಂಬ ಚೆನ್ನಾಗಿ ನಡೆಯತ್ತೆ ಕುಂತಿಬೆಟ್ಟ ಅಲ್ಲಿ ನಮ್ಮ ಮಹಾಭಾರತದ ಕಾಲದಲ್ಲಿ ಪಾಂಡವರ ಇರುವಿಕೆಯನ್ನ ಪ್ರಸ್ತುತ ಮಾಡುವಂಥ ಜಾಗ ಅದು ಕುಂತಿಬೆಟ್ಟ ಮಹಾ ಪಾಂಡವರ ತಾಯಿ ಕುಂತಿ ದೇವಿಯ ನೆನಪಿಗಾಗಿರುವಂಥತ ಅಲ್ಲಿ ಕುಂತಿಬೆಟ್ಟ ಇದೆ ಅಲ್ಲಿಂದ ನಿಮಿಷಾಂಬ ದೇವಸ್ಥಾನ ತಾಯಿ ತಾಯಿ ಪಾರ್ವತಿ ದೇವಿಯ ದೇವಸ್ಥಾನ ಅಲ್ಲೂ ಅಷ್ಟೆ ನೀರುಗಳ ನೀರಿನ ದಡದಲ್ಲಿ ಇರೋದರಿಂದ ಆ ಅಲ್ಲಿ ತರಕಾರಿಗಳ್ನ ಮಾರ್ತಾರೆ ತುಂಬ ಚೆನ್ನಾಗಿರುತ್ತೆ ಅಲ್ಲೆಲ್ಲ ನೋಡೋಕೆ ಪ್ರ್ ಅಲ್ಲಿರುವಂಥ ಜಾಗ ಚೆನ್ನಾಗಿರುತ್ತೆ ಅಲ್ಲಿಂದ ಬಂದರೆ ಆರತಿ ಉಕ್ಕಡ ಇದೆ ಆರಡಿ ಉಕ್ಕಡವೂ ಅಷ್ಟೆ ತುಂಬ ಆ ತಾಯಿ ಒಂದು ಹೆಣ್ಣು ತ್ ಹೆಣ್ಣು ದೇವರನ್ನ ದೇವಸ್ಥಾನ ಇರೋದು ಅಲ್ಲಿಗೆಲ್ಲ ದೈವಿಕ ಶಕ್ತಿ ಇರುವಂಥ ದೇವಸ್ಥಾನ ಕರಿಘಟ್ಟನೂ ಅಲ್ಲಿ ವೆಂಕಟರಮಣನ ಸ್ವಾಮಿ ದೇವಸ್ಥಾನ ನೋಡೋಕೆ ಒಂದು ಬೆಟ್ಟದ ಮೇಲೆ ಇರೋದರಿಂದ ಅದು ಸುತ್ತ ಬೆಟ್ಟನ ಸುತ್ತಿ ಬೆಟ್ಟ ಹತ್ತಿ ಹೋಗೋದರಿಂದ ತುಂಬ ಚೆನ್ನಾಗಿರುವಂಥ ದೇವಸ್ಥಾನ ನೋಡೋಕೆ ಒಂದು ಕಣ್ಣಿಗೆ ಒಂದು ಹಬ್ಬವಾಗಿ ಐತೆ ಅಲ್ಲಿಂದ ಅಲ್ಲಿಂದ ಬಂದರೆ ನಮ್ಮ ಮಂಡ್ಯ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ನೋಡುವಂಥ ಸ್ಥಳಗಳು ಅಂತ ಹೇಳಿದರೆ ಕೆ ಸುಮಾರು ದೇವಾಲಯಗಳೇ ಸುಮಾರು ಐತೆ ಜ್ ಮಂಡ್ಯ ಜಿಲ್ಲೆಯಲ್ಲಿ ನಮ್ಮ ನಾವಿರುವಂಥ ಜಿಲ್ಲೆ ಮಂಡ್ಯ ಟೌನ್ನಲ್ಲೇ ಜನಾರ್ಧನ ಸ್ವಾಮಿ ದೇವಸ್ಥಾನ ಮತ್ತು ಮತ್ತೆ ಮಾರಮ್ಮ ತಾಯಿ ದೇವಸ್ಥಾನಗಳು ಕಾಳಿಕಾಂಬ ದೇವಿ ಕಾಳಿಕಾಂಬ ದೇವಸ್ಥಾನಗಳು ಇವೆಲ್ಲ ನಾವು ನೋಡೋದೆ ಒಂದು ಕಣ್ಣಿಗೆ ಒಂದು ಹಬ್ಬ ಅಲಂಕಾರಗಳು ಹಬ್ಬಗಳು ಇವ್ನೆಲ್ಲ ಮಾಡುವಾಗ ಮಂಡ್ಯ ಜಿಲ್ಲೆಯೇ ಒಂದು ಮೆರಗು ಬಂದು ಆ ಹಬ್ಬಗಳನ್ನು ಊರು ಹಬ್ಬಗಳನ್ನ ಮಾಡುವಾಗ ನೋಡೋಕೆ ಒಂದು ಕಣ್ಣಿಗೆ ಆನಂದವಾಗಿ ಇರುತ್ತೆ ಅದು ಅಲ್ಲದೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಆ ಕಲಾಮಂದಿರವೂ ಇದೆ ಇಲ್ಲಿ ಕೆಲವೊಂದು ಸಾಂಸ್ಕೃತಿಕ ಚಟುವಟಿಕೆಗಳು ಸಹ ಇದೆ ಅದು ಅಲ್ಲದೆ ಕ್ರೀಡಾಂಗಣ ಇದೆ ಕ್ರೀಡಾಂಗಣಗಳು ಇರೋದರಿಂದ ಅಲ್ಲಿ ಕೆಲವೊಂದು ಆಟಗಳು ನಡೆಯತ್ತೆ ಎಲ್ಲ ನಡೆಯೋದ್ರಿಂದ ಅವನ್ನೆಲ್ಲ ಒಂದು ನೋಡೋದೆ ಒಂದು ಚೆನ್ನಾಗಿರುತ್ತೆ ಹಾಗೂ ಮಂಡ್ಯ ಮಂಡ್ಯ ಜ್ ಮಂಡ್ಯ ಜಿಲ್ಲೆಯಲ್ಲಿ ಸಿಲ್ವರ್ ಜುಬ್ಲಿ ಪಾರ್ಕಿದೆ ಬಾಲ್ ಬ್ಯಾಡ್ಮಿಂಟನ್ ಕೋರ್ಟ್ ಟೆನ್ನಿಸ್ ಸಿಂಥೆಟಿಕ್ಸ್ ಇವೆನಿಂಗ್ ಅಂತ ಎಲ್ಲ ಕ್ ಇ ಪ್ ಇವ್ ಇದೆ ಮಂಡ್ಯ ಜಿಲ್ಲೆ ಕೆಲವೊಂದು ಪ್ರೇಕ್ಷಣೀಯ ಸ್ಥಳಗಳಿಗೂ ಸಹ ಹೆಸರುವಾಸಿಯಾಗೈತೆ ಮಂಡ್ಯ ಜಿಲ್ಲೆ ಎಲ್ಲ ಅನುಕೂಲಗಳನ್ನು ಹೊಂದಿರುವಂಥ ಜಿಲ್ಲೆ ಆಗೈತೆ ಹಾಗಾಗಿ ಮಂಡ್ಯ ನಗರನ ನಾವು ಹೆಮ್ಮೆಯಿಂದಲೇ ಹೇಳ್ಕೊಳ್ಬೋದು ಮಂಡ್ಯ ಜಿಲ್ಲೆ ಒಂದು ಒಂದು ಪ್ ಜಿಲ್ಲೆಯ ಸುತ್ತ ಮುತ್ತ ಇರುವಂಥ ಜಾಗಗಳನ್ನ ನೋಡೋಕೆ ತುಂಬ ಇಷ್ಟವೂ ಆಗುತ್ತೆ ಎಲ್ಲ ಇದಾಗುತ್ತೆ ಹಾಗೆ ಬಲ ಮ್ ಶ್ರೀರಂಗಪಟ್ಟಣದ ಹತ್ತಿರ ಇರುವಂಥ ಬಲಮುರಿ ಗಣಪತಿ ದೇವಸ್ಥಾನವೂ ತುಂಬ ಚೆನ್ನಾಗಿದೆ ಆಮೇಲೆ ರಂಗನತಿಟ್ಟು ರಂಗನತಿಟ್ಟು ಬ್ ಪಕ್ಷಿಧಾಮ ಇರುವಂಥ ಜಾಗ ಪಕ್ಷಿಗಳು ಇಂಥ ಡಿಸೆಂಬರ್ ತಿಂಗಳಿನಲ್ಲಿ ನೋಡೋಕೆ ಒಂದು ಆನಂದ ಈ ಕೆಲವೊಂದು ದೇಶಗಳಿಂದ ಬರುವಂಥ ಹಕ್ಕಿ ಪಕ್ಷಿಗಳನೆಲ್ಲ ನೋಡ್ಬೋದು ಅವು ಎಲ್ಲ ಬಂದು ಇಲ್ಲೇ ಗೂಡು ಕಟ್ಟಿ ಮರಿಗಳನ್ನ ಮಾಡಿ ಅವನ್ನೆಲ್ಲ ಮತ್ತೆ ಮರಿಗಳ ಹಿಂದೆ ತಮ್ಮ ದ್ವೆ ದೇಶಗಳಿಗೆ ಹಿಂದಿರುಗ್ತವೆ ಇಂಥವನ್ನೆಲ್ಲ ನೋಡೋಕೆ ಒಂದು ಕಣ್ಣುಗಳಿಗೆ ಹಬ್ಬ ಅಂತ ಅನ್ನಿಸುತ್ತೆ ಅದು ಅದು ಅಲ್ಲದೇ ಮಂಡ್ಯನ ಮಂಡ್ಯ ಜಿಲ್ಲೆಗಳಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಕೆಲವನ್ನ ಕೆಲವೊಂದು ಕೆಲವೊಂದು ದೇವಸ್ಥಾನಗಳ ಪವಾಡಗಳು ಸಹ ನಡೆಯತ್ತೆ ಒಂದು ದೇವ್ರುಗಳನ್ನ ನಾವು ಭಕ್ತಿಯಿಂದ ಸ್ಮರಣೆ ಮಾಡೋದರಿಂದ ತಾನು ಹೂ ಕೊಡೋದ್ರ ಮೂಲಕ ಜನಗಳಿಗೆ ಆಶ್ವಾಸನೆಯನ್ನು ಕೊಡ್ತಾಳೆ ತಾಯಿ ಇಂಥ ಕೆಲವೊಂದು ದೇವಸ್ಥಾನಗಳು ಸಹ ಮಂಡ್ಯ ಜಿಲ್ಲೆಗಳ ಜಿಲ್ಲೆಯಲ್ಲಿ ಇದೆ ಮಂಡ್ಯ ಹೇಳಬೇಕು ಅಂತ ಅಂದ್ರೆ ಒನ್ ಮಂಡ್ಯ ಎಲ್ಲರಿಗೂ ಅತಿ ಅತಿ ಮೆಚ್ಚಿನ ಅದು ಅಲ್ಲದೆ ಕನ್ನಡಿಗರು ಜಾಸ್ತಿ ಕನ್ನಡ ಮಾತನಾಡುವಂಥ ಜಿಲ್ಲೆ ಮಂಡ್ಯ ಜಿಲ್ಲೆ ಅಂತ ಹೇಳಿ ಹೇಳ್ಕೊಳ್ಳೋಕ್ಕೆ ನಾವು ಹೆಮ್ಮೆ ಪಡ್ತೀವಿ ನಮ್ಮ ಮಂಡ್ಯ ನಮ್ಮ ಜಿಲ್ಲೆ ನಮ್ಮ ರೈತರು ಎಷ್ಟೆ ಕಷ್ಟ ಆದ್ರೂ ಬೆಳೆಗಳನ್ನು ಬೆಳಿತಾರೆ ನಮ್ಮ ಜಿಲ್ಲೆನ ಸಮೃದ್ಧವಾಗಿ ಇಡ್ತಾರೆ ಹಾಗೂ ಸೊಪ್ಪು ತರಕಾರಿಗಳು ಪ್ರತಿಯೊಂದು ಎಲ್ಲ ಕಣ್ಗೆ ನೋಡೋಕೆ ಒಂದು ಹಬ್ಬ ಹಬ್ಬವಾಗಿ ಇರ್ತದೆ ನಮ್ಮ ಮಂಡ್ಯ ಮಂಡ್ಯ ನಗರ ನಮ್ಮ ಮಂಡ್ಯ ನಮ್ಮ ಮಂಡ್ಯ ನಗರದಲ್ಲಿ ಕೆಲವು ಕೆಲವೊಂದು ಹಬ್ಬಗಳನ್ನು ಸಹ ಆಚರಣೆ ಮಾಡ್ತೀವಿ ಇಂಥ ಹಬ್ಬಗಳ್ನ ನೋಡದೆ ಒಂದು ಕಣ್ಣಿಗೆ ಹಬ್ಬವಾಗಿ ಇರ್ತದೆ ಇದರಿಂದ ನಾವು ನಮ್ಮ ಮಂಡ್ಯ ಮಂಡ್ಯ ಜಿಲ್ಲೆ ಒಂದು ಹೆ ತುಂಬ ಹೆಮ್ಮೆ ಪಡುವಂಥ ಜಿಲ್ಲೆ ಅಂತ ನಾನು ಹೇಳ್ತೀನಿ ಮಕ್ ಎಲ್ಲ ರೀತಿ ಸೌಲಭ್ಯಗಳು ಇದೆ ಮಂಡ್ಯ ನಗರದಲ್ಲಿ ಯಾವ್ದು ಅಂದರೆ ಮ್ ಯಾವುದೇ ರೀತಿ ಒಂದು ಯಾವುದೇ ಜನ ಬಂದರೂ ಇಲ್ಲಿ ತುಂಬ ಹೊಂದಿಕೊಂಡು ಹೋಗುವಂಥ ಜನಗಳು ಇಲ್ಲಿದ್ದಾರೆ ಮಂಡ್ಯ ನಗರ ಒಂದು ತುಂಬ ಚೆನ್ನಾಗಿರುವಂಥ ಮಂಡ್ಯ ನಗ್ ನಗರದಲ್ಲಿ ಪಾರ್ಕ್ ಉದ್ಯಾನವನಗಳು ಹೆಚ್ಚಾಗಿದ್ದಾವೆ ಮಕ್ಳುಗಳನ್ನ ಆಟ ಆಡ್ಸೋಕೆ ಎಲ್ಲದಕ್ಕೂ ಚ್ ತುಂಬ ಚೆನ್ನಾಗೈತೆ ಮಂಡ್ಯ ನಗರ ಮಂಡ್ಯ ನ್ ಮಂಡ್ಯ ನಗರದ ಬಗ್ಗೆ ಏನು ಹೇಳ್ಬೆ ಏನೆಲ್ಲ ಹೇಳ್ಬೋದು ಎಲ್ಲ ಹೇಳ್ಬೋದು ಮಂಡ್ಯ ಮಂಡ್ಯ ಮಾತ್ರ ಸಕ್ಕರೆಯ ನಾಡು ಕಬ್ಬಿಗೆ ಹೆಸರುವಾಸಿಯಾದಂಥ ಜಿಲ್ಲೆ ಮಂಡ್ಯ ಜಿಲ್ಲೆ ಮಂಡ್ಯ ಮಂಡ್ಯ ಜಿಲ್ಲೆ ಕಬ್ಬು ಬೆಲ್ಲ ಸಕ್ಕರೆ ಇವೆಲ್ಲ ಮತ್ತೆ ಭತ್ತ ಇಂಥ ಆಹಾರ ಪದಾರ್ಥಗಳ್ನು ಸಹ ಬೆಳೆಯುವಂಥ ಜಿಲ್ಲೆ ನಮ್ಮ ಮಂಡ್ಯ ಹೆಮ್ಮೆ ಪಡುವಂಥ ಜಿಲ್ಲೆ ನಮ್ಮ ಮಂಡ್ಯ ನಗರ ಹೆಮ್ಮೆ ಪಡುವಂಥ ನಗರ